ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನಮಗೆ ಅತ್ಯಂತ ಆಕರ್ಷಣೆ ಇದೆ ಯಾಕೆ ಅಂದರೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇವತ್ತಿನ ಕಾಲಕ್ಕೆ ಅತ್ಯಂತ ಮುಖ್ಯ ಯಾವ ಮಟ್ಟದಲ್ಲಿ ವಿದ್ಯಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಿದೆ ಅಂದರೆ ಭೂಮಿಯಲ್ಲಿಯೇ ಕುಳಿತುಕೊಂಡು ಅಥವಾ ನಮ್ಮ ಊರಿನಲ್ಲಿಯೇ ಕುಳಿತುಕೊಂಡು ಮೂರು ಲಕ್ಷ ಕಿಲೋಮೀಟ್ರ್ ದೂರದಲ್ಲಿರುವ ಚಂದ್ರ ಗ್ರಹದಲ್ಲಿ ಇರುವಂಥ ಒಂದು ಡಿವೈಸನ್ನು ಇಲ್ಲಿಂದ ಕಂಟ್ರೋಲ್ ಮಾಡ್ತಾರೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ ನಾವಿನ್ಯತೆ ದಿನ ದಿನಾಲೂ ವೈಜ್ಞಾನಿಕ ನಾವಿನ್ಯತೆ ಎನ್ನುವುದು ಬೆಳಿತಾ ಹೋಗ್ತದೆ ಹೊಸ ಹೊಸ ಆಕಾರ ಆವಿಷ್ಕಾರಗಳು ಬೆಳೀತಾವೆ ಇದು ಈ ರೀತಿಯಾದಂಥ ಈ ಆವಿಷ್ಕಾರಗಳನ್ನು ನೋಡುವುದೇ ಅಥವಾ ಕೇಳುವುದೇ ನಮ್ಗೆ ಅತ್ಯಂತ ಇಷ್ಟವಾಗುವಂಥ ಸಂಗತಿ